ನನಗೆ ಪುಸ್ತಕವನ್ನು ಓದೋದು ಮತ್ತು ಮೂವಿಗಳ್ನ ನೋಡೋದು ಮತ್ತು ಟಿ ವಿ ನೋಡೋದು ಇದೆಲ್ಲ ನಂಗೆ ಒಂದು ಒಳ್ಳೆಯ ಅಭ್ಯಾಸ ಅಂತೆಯೇ ಹೇಳ್ತೀನಿ ಏಕೆಂದ್ರೆ ಇವಾಗ ನಾವು ಪುಸ್ತಕಗಳು ಓದೋದ್ರಿಂದ ಏನಾಗುತ್ತೆಂದ್ರೆ ನಮ್ಮ ಜ್ಞಾಪನ ಶಕ್ತಿಯು ಒಂದು ಹೆಚ್ಚುತ್ತೆ ಮತ್ತೆ ನಾವು ತಿಳ್ಕೊಬೋದು ಪ್ರಪಂಚ್ದಲ್ಲಿ ಏನು ನಡೀತಿದೆ ಏನು ನಡೆದಿದೆ ಅನ್ನೋದನೆಲ್ಲ ನಾವು ಜ್ಞಾನವನ್ನು ಪಡ್ಕೊಬೋದು ಆದ್ರಿಂದ ನಾನು ತುಂಬ ಪುಸ್ತಕಗಳನ್ನು ಕಾದಂಬರಿಗಳನ್ನ ಎಲ್ಲ ಓದ್ತಾಯಿರ್ತೀನಿ ಮತ್ತೆ ಸಿನಿಮಾನು ನನಗೆ ತುಂಬನೇ ಹುಚ್ಚಿದೆ ಅದಕ್ಕೂ ಕೂಡ ನಾನು ಚಿಕ್ಕ ವಯಸ್ನಿಂದಲು ನಾನು ಎಂಥೆಂಥ ಒಳ್ಳೊಳ್ಳೆ ಸಿನ್ಮಾಗಳು ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರು ಮತ್ತು ಎಂಥ ಅಂಬರೀಷು ವಿಷ್ಣುವರ್ಧನ ಇಂಥವ್ರ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದವ್ರು ನಾವು ನನಗು ಕೂಡ ತುಂಬನೇ ಸಿನಿಮಾ ಹುಚ್ಚಿರೋದ್ರಿಂದ ನನಗೆ ನನ್ನ ಫೆವ್ರೇಟ್ ಮೂವಿ ಯಾವ್ದಂದ್ರೆ ಇತ್ತೀಚಿನ ಈಗ ರಿಲೀಸಾಗಿದ್ದು ನನಗೆ ಕುರುಕ್ಷೇತ್ರ ಮೂವಿ ನನಗೆ ತುಂಬನೇ ಇಷ್ಟ ಆಯ್ತು ಮತ್ತು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಮೂವಿ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಥರ ಮೂವಿಗಳ್ನೆಲ್ಲ ನಾವು ನೋಡಬೇಕು ಏಕೆಂದ್ರೆ ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ಫಿಲಮ್ಗಳು ಇವು ಏಕೆಂದ್ರೆ ನಾವು ಯಾವ ರೀತಿ ನಮ್ಮ ಪೂರ್ವಿಕ್ರು ಯಾವ ರೀತಿ ತೊಂದರೆ ಅನುಭೌಸಿದ್ರು ಬ್ರಿಟಿಷರಿಂದ ಅಂತ ನಮ್ಮ ಸಂಗೊಳ್ಳಿ ರಾಯಣ್ಣ ಮೂವೀಲಿ ತೋರ್ಸಿದ್ದಾರೆ ಮತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಾವು ಜೀವನದಲ್ಲಿ ಯಾವ್ದು ಒಳ್ಳೇದು ಮಾಡಬೇಕು ಯಾಕೆ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳೋದಕ್ಕೆ ನಾವು ಕುರುಕ್ಷೇತ್ರ ಮೂವಿ ನೋಡಬೇಕು ಯಾಕೆಂದ್ರೆ ಒಂದು ಹೆಣ್ಣಿಂದ ಒಂದೆಣ್ಣನ್ನು ಅವ್ಮಾನಿಸಿದ್ರೆ ಯಾವ ರೀತಿ ಯುದ್ಧ ನಡೀತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲೇ ಕುರುಕ್ಷೇತ್ರ ಮೂವಿ ಅದಕ್ಕೆ ನಾವು ಆದಷ್ಟು ಈ ಥರ ಮೂವಿಗಳ್ನ ಪೌರಾಣಿಕ ಮೂವಿಗಳು ಮತ್ತು ಇಸ್ಟಾರಿಕಲ್ ಮೂವಿಗಳ್ನ ನೋಡ್ದಾಗ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನೆ ಕೊಡುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ನನಗೆ ಈ ಥರ ಮೂವಿಗಳು ತುಂಬನೇ ಇಷ್ಟ ಮತ್ತೆ ಮಕ್ಳುಗಳು ಕೂಡ ಆದಷ್ಟೂ ಕಾರ್ಟೂನ್ ನೆಟ್ವರ್ಕು ಇಂಥವನೆಲ್ಲ ಬಿಟ್ಟು ಮಕ್ಳುಗಳ್ಗೆ ಈ ಥರ ಮೂವಿಗಳ್ನ ತೋರಿಸಿರಿ ಅವಾಗ ಅವ್ರಿಗೂ ಒಂದು ಒಂದು ಜ್ಞಾನ ಬರುತ್ತೆ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಮತ್ತೆ ಯಾವ ರೀತಿ ನಮ್ಮ ನಮಗೋಸ್ಕರ ನಮ್ಮ ಹಿರಿಯರು ಹೋರಾಟ ಮಾಡಿದ್ದಾರೆ ಬ್ರಿಟಿಷರು ಮೇಲೆಲ್ಲ ಅಂತ ನಾವು ಜನಗಳು ಮಕ್ಳುಗಳು ತಿಳ್ಕೊಂಡಾಗಲು ಅವ್ರಿಗೂ ಒಂದು ಜ್ಞಾ ಒಂದೊಳ್ಳೆ ಬುದ್ಧಿ ಬರುತ್ತೆ ಒಂದೊಳ್ಳೆ ನಡೆವಳ್ಕೆ ಬರುತ್ತೆ ನಮ್ಮ ಸಮಾಜದಲ್ಲಿ ನಾವೇಗೆ ಬದುಕಬೇಕು ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಮತ್ತು ಆದಷ್ಟು ಮಕ್ಳುಗಳಿಗೂ ಒಳ್ಳೊಳ್ಳೆ ಇವಾಗ ಟಿ ವಿ ಶೋಗಳಲ್ಲು ಅಷ್ಟೇ ವೀಕೆಂಡ್ ವಿತ್ ರಮೇಶು ಈ ಥರ ಒಂದು ಒಳ್ಳೆ ಶೋಗಳು ಬರ್ತಿದೆ ಇದನ್ನೆಲ್ಲ ಮಕ್ಳುಗಳು ನೋಡಬೇಕು ನಮ್ಮಂಥೋರು ನೋಡಬೇಕು ಯಾಕೆಂದ್ರೆ ಎಂಥೆಂಥ ಸಾಧಕರೂ ಸ ಅವರೂ ಇವಾಗ ನೀವು ನೋಡಿ ಕ್ರಿಕೆಟಲ್ಲೆಲ್ಲ ರಾಹುಲ್ ದ್ರಾವಿಡು ಅನಿಲ್ ಕುಂಬ್ಳೆ ಇಂಥೋರೆಲ್ಲಾ ಬೆಳ್ದು ಇವಾಗ ಕ ಫಿಲಮ್ ಇಂಡಸ್ಟ್ರಿಲೇ ನೋಡಿ ಇಲ್ಲ ನೀವು ಬಿಸ್ನೆಸಲ್ಲಿ ನೋಡ್ತಿವಂದ್ರೆ ನೀವೂ ಇನ್ಫೋಸಿಸ್ ನಾರಾಯಣ ಮೂರ್ತಿ ಇಂಥೋರೆಲ್ಲ ಆ ಶೋಗೆ ಬಂದಿದ್ದಾರೆ ಇವ್ರನ್ನೆಲ್ಲ ನೀವು ನೋಡಿ ಅವರೆಲ್ಲ ಎಷ್ಟು ಇವಾಗ ಅವರತ್ರ ತುಂಬನೇ ದೊಡ್ಡ ವ್ಯಕ್ತಿ ಅವರು ತುಂಬನೇ ದುಡ್ಡು ಮಾಡಿದ್ದಾರೆ ಆದರೆ ಅವರು ಆ ಸ್ಥಾನಕ್ಕೋಗೋಕ್ಕಿಂತ ಮುಂಚೆ ಅವ್ರೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಅವರು ಆ ಶೋದಲ್ಲಿ ಹೇಳ್ಕೊಂಡಿದಾರೆ ಅವ್ರು ಯಾವ ರೀತಿ ಸೋತಾಗ ಗ ಅವರು ಕುಗ್ದೇ ಗೆದ್ದಾಗ ಹಿಗ್ದೇ ಅವರು ಹೆಂಗೆ ಬದುಕಿದ್ರು ಮತ್ತೆ ಯಾವ ರೀತಿ ಅವರು ಸೋಲನ್ನ ಅವರು ಗೆಲುವನ್ನಾಗಿ ಅವರು ಕನ್ವರ್ಟ್ ಮಾಡ್ಕೊಂಡ್ರು ಇಲ್ಲಾಂದ್ರೆ ಉತ್ಸಾಹದಿಂದ ಅವರು ಕೆಲಸ ಮಾಡಿದ್ರು ಅನ್ನೋದನ್ನ ಅಂಥ ಶೋಗಳಲ್ಲಿ ನಾವು ತಿಳ್ಕೊಳ್ಬೇಕು ಯಾಕೆಂದ್ರೆ ಇವಾಗ ಇವಾಗ ಒಂದು ಈರೋನೆ ತೊಗೊಳ್ಳಿ ನೀವು ಚಾಲೆಂಜಿಂಗ್ ಸ್ಟಾರ್ ಅಂತ ಒಬ್ರು ದರ್ಶನ್ ಅಂತ ಇದ್ದಾರೆ ಇವರು ಕೂಡ ಎಷ್ಟು ಕಷ್ಟಪಟ್ರು ಇವರು ಇವಾಗ ಕರ್ನಾಟಕದ ಒಬ್ಬ ಟಾಪ್ ಈರೋ ಇವರು ಶ್ಟಾಟಿಂಗಲ್ಲೆಲ್ಲ ಯಾವ ರೀತಿ ಕಷ್ಟಪಟ್ರು ಒಬ್ಬ ಲೈಟ್ ಬಾಯ್ ಆಗಿ ಒಬ್ಬ ಸೈಡ್ ಆ್ಯಕ್ಟರಾಗಿ ಇವರು ಕೆಲಸ ಮಾಡ್ತಿದ್ರು ಆನಂತರ ಇವ್ರಿಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಇವರು ಯುಟಿಲೈಝ್ ಮಾಡ್ಕೊಂಡು ಇವಾಗ ಒಬ್ಬ ಟಾಪ್ ಈರೋ ಆಗಿ ಬೆಳ್ದಿದ್ದಾರೆ ಈ ರೀತಿ ಸುಮಾರು ವ್ಯಕ್ತಿಗಳು ಆ ಶೋಗಳಲ್ಲಿ ಬಂದಿದ್ದಾರೆ ಇಂಥ ಶೋಗಳ್ನ ನಾವು ಮಕ್ಳಿಗೆ ತೋರಿಸ್ಬೇಕು ಮತ್ತು ನಮ್ಮಂಥೋರು ಕೂಡ ನೋಡಬೇಕು ಅವಾಗಲೇ ನಮಗೂ ಗೊತ್ತಾಗೋದು ಸಮಾಜದಲ್ಲಿ ಎಂಥೆಂಥ ದೊಡ್ಡ ವ್ಯಕ್ತಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಮತ್ತೆ ಆದಷ್ಟು ನಾವು ಒಳ್ಳೆ ಪುಸ್ತಕಗಳನ್ನು ಓದಬೇಕು ಕಾದಂಬರಿಗಳನ್ನು ಓದಬೇಕು ಕುವೆಂಪು ಅವರು ದ ರಾ ಬೇಂದ್ರೆ ಇಂಥೋರೆಲ್ಲ ಬ ಮಾಸ್ತಿ ಅಯ್ಯಂಗಾರ್ ಇಂಥೋರೆಲ್ಲ ಬರೆದಿರೋ ಪುಸ್ತಕಗಳ್ನ ಓದಿದಾಗ ನಮ್ಮ ಜ್ಞಾನವೂ ಕೂಡ ಒಂದು ಹೆಚ್ಚೇ ಆಗುತ್ತೆ ಅಂತೆಯೇ ಹೇಳೋಕ್ಕೆ ಇಷ್ಟಪಡ್ತೀನಿ